ನಾನು ಪದವಿ ಯನ್ನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ದೊಡ್ಡ ಗಣೇಶನ ವಿಗ್ರಹವನ್ನು ಮಾಡಿದ್ದು ಮತ್ತು ಅದರ ಕಲಾಕೃತಿಯನ್ನು ಮಾಡಿದ್ದು ತುಂಬಾ ಸಂತೋಷವೆನಿಸುತ್ತದೆ ಇದಕ್ಕೆ ಪ್ರೇರಣೆ ನಮ್ಮ ಊರಿನ ಸತೀಶ್ ರಾವ್ ಅನ್ನುವ ಒಬ್ಬ ವ್ಯಕ್ತಿ ಈ ವ್ಯಕ್ತಿಯ ಜೊತೆ ಈ ವಿಗ್ರಹಗಳನ್ನು ಮಾಡುವಾಗ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಯಿತು ಒಂದು ಮಣ್ಣಿನ ಸಮಸ್ಯೆ ಮತ್ತೊಂದು ಅದನ್ನು ತಯಾರಿಸುವಂಥಕ್ಕಂಥ ಸಮಸ್ಯೆ ಈ ಎಲ್ಲಾ ಸಮಸ್ಯೆಗಳ ನಡುವೆ ಒಂದು ದೊಡ್ಡ ವಿಗ್ರಹವನ್ನು ಮಾಡಿ ನಂತರ ಭಾಳ ಯಶಸ್ವಿಯಿಂದ ಮತ್ತು ಅದ್ದೂರಿಯಿಂದ ಗಣೇಶನ ಹಬ್ಬವನ್ನು ಮಾಡಿದೆವು